ಮುಂದಿನ ಕೆಲ್ಸಕ್ಕೆ ತಗೊಂಡು ನಡಿರ್ಲಾ ಹಾಂ ಗಾಡಿ ತಗೊಂಡು ಕಳ್ಸ್ತಿನ್ಲ ತಗೊಂಡು ನಡೀರಿ

ಹಾಂ ಇರಲಿ ತಗೊ ನಾ ಕೊಡ್ತೀನಿ ನಡ್ರಿನಿ ಮುಂದಿನ ಕೆಲಸ ಆಗಬೇಕು ಮುಂದಿನ ಕೆಲ್ಸಕ್ಕೆ ನಡೀರಿ ತಗೊಂಡು ಮುಂದಿನ ಕೆಲ್ಸಕ್ಕೆ ಹೋಗಿ ರೀ ಜಲ್ದಿ ಹಾಂ ಹಾಂ ಇಲ್ಲೇನು ಕೆಲ್ಸಕ್ಕೆ ಬ್ಯಾಡ ಅಲ್ಲಾ ಮುಂದಿನ ಕೆಲ್ಸಕ್ಕೆ ತಗೊಂಡು ನಡೀರಿ